ಪ್ರಯಾಣಿಕ ಸೌಲಭ್ಯ ಎಂದು ಬಂದಾಗ ನಮಗೆ ಈಗ ಅತ್ಯಂತ ಸಹಾಯಕವಾದ ಒಂದು ಸೌಲಭ್ಯ ಅಂದರೆ ಈ ಸರಕಾರ ನಮಗೆ ಮಾಡಿಕೊಟ್ಟಂತಹ ಅದರಲ್ಲೂ ಮಹಿಳೆಯರಿಗೆ ಕೊಟ್ಟ ಆ ಸೌಲಭ್ಯ ಅಂದರೆ ಶಕ್ತಿ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳು ಫ್ರೀಯಾಗಿ ಪ್ರಯಾಣ ಮಾಡಬೋದು ಪ್ರಯಾಣ ಸೌಲಭ್ಯ ಸರಕಾರದಿಂದ ಫ್ರೀಯಾಗಿ ಮಹಿಳೆಯರಿಗೆ ಸಿಗ್ತದೆ ಈ ಸೌಲಭ್ಯದಿಂದ ಎಷ್ಟೋ ಮಹಿಳೆಯರು ತನ್ನ ಒಂದು ಇರುವ ಹಣದಲ್ಲಿ ಎಲ್ಲೋ ಒಂದು ಕಡೆ ಹೋಗಲಿಕ್ಕೂ ಆಗದೇ ಆ ಮನೆಯಲ್ಲೇ ಇರ್ತಿದ್ರು ಆದರೆ ಇವತ್ತು ಎಷ್ಟೋ ಮಹಿಳೆಯರು ಈ ಸೌಲಭ್ಯದಿಂದ ಮನೆ ಹೊರಗಡೆ ಬಂದು ತಾ ಫ್ರೀ ಸೌಲಭ್ಯದ ಅನ್ನು ಅನುಭವಿಸಿ ಸಂತೋಷ ಪಡುತ್ತಿದ್ದಾರೆ ಇದು ಸರಕಾರದ ಒಂದು ಉತ್ತಮ ಕ್ರಮ ಎಂದು ಹೇಳಬೌದು ಅದರಂತೇ ಅದನ್ನೂ ಸ್ವಲ್ಪ ಬದಲಾವಣೆ ಮಾಡಿ ಹಿರಿಯ ನಾಗರಿಕರಿಗೆ ಹಾಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅದರಂತೆ ಇದನ್ನ ಸ್ವಲ್ಪ ವಿಸ್ತಾರ ಮಾಡಿದರೆ ಸರಕಾರದಿಂದ ಸ್ವಲ್ಪ ಪ್ರಯಾಣಿಕರಿಗೆ ಹೆಚ್ಚು ಸಹಾಯ ಆಗ್ತದೆ ಗ್ರಾಮ ವಾಸಿಗಳಿಗೆ ಹೆಚ್ಚು ಸಹಾಯ ಆಗ್ತದೆ ಮತ್ತು ಗ್ರಾಮಗಳಲ್ಲಿ ಹೆಚ್ಚು ಬಸ್ ಸೌಕರ್ಯಗಳು ಇರುವುದಿಲ್ಲ ಸರಕಾರ ಒಂದು ಮನಸ್ಸು ಮಾಡಿ ಈ ಸಲದಿಂದ ಪ್ರತೀ ಗ್ರಾಮಕ್ಕೆ ಬಸ್ ಸೌಕರ್ಯ ಅದೇ ಊರಿನಿಂದ ಬಸ್ ಸೌಕರ್ಯವನ್ನು ಹೆಚ್ಚಿಗೆ ಅಭಿವೃದ್ಧಿ ಪಡಿಸಬೇಕು ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಶಾಲಾ ಸಮಯಕ್ಕೆ ಈ ಸರ್ಕಾರಿ ನೌಕರಿ ಇರುವವರಿಗೆಲ್ಲ ಒಂದು ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಹಕಾರಿಯಾಗುವಂತಹ ಒಂದು ಸಮಯಕ್ಕೆ ಸರಿಯಾದ ಒಂದು ಸಾರಿಗೆ ಸೌಕರ್ಯವನ್ನು ಸರಕಾರವೇ ನೀಡಬೇಕಾಗುತ್ತದೆ ಇದರಿಂದ ಗ್ರಾಮ ವಾಸಿಗಳಿಗೆ ತುಂಬ ಸಹಾಯವಾಗಬಹುದು ಅಂತ ನನ್ನ ಅಭಿಪ್ರಾಯ